ನನ್ನ ಉದ್ಯೋಗ ಬಂದು ನಾನು ಶೇರ್ ಮಾರ್ಕೇಟ್ನಲ್ಲಿ ಉದ್ಯೋಗ ಮಾಡುತ್ತಿದ್ದೇನೆ ಹ್ಞೂ ನನ್ನ ಉದ್ಯೋಗ ಬೆಳಗ್ಗೆ ಒಂಬತ್ತೂವರೆಯಿಂದ ಸಂಜೆ ಆರು ಗಂಟೆ ತನಕ ಇರುತ್ತೆ ಕೆಲಸ ಕೆಲಸ ತುಂಬಾ ಚೆನ್ನಾಗಿರುತ್ತೆ ನನಗೂ ಖುಷಿ ಕೊಟ್ಟಿದೆ ಒಂದೊಳ್ಳೆಯ ಎಕ್ಸ್ಪೀರಿಯನ್ಸು ಸಿಕ್ಕಿದೆ ನಾನು ಈ ಉದ್ಯೋಗದಲ್ಲಿ ಸುಮಾರು ಐದರಿಂದ ಆರು ವರ್ಷಗಳ ತನ್ ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಹ್ಞೂ ನನಗೆ ಈ ಕೆಲಸ ತುಂಬಾ ಖುಷಿ ಕೊಟ್ಟಿದೆ ಹಾಗೇ ಜನರು ಯಾರಾರು ಕ್ಲೈಂಟು ಇದು ಅದರಿಂದ ದುಡ್ಡು ಮಾಡಿಕೊಂಡ್ರೆ ನನಗೂ ಖುಷಿ ಆಗುತ್ತೆ ನಾನು ಅವ್ರ ಎಮ್ ಟಿ ಎಮ್ ಎಲ್ಲ ನೋಡ್ತಾ ಇರ್ತೀನಿ ದುಡ್ಡು ಮಾಡಿಕೊಂಡ್ರೆ ನನಗೂ ಖುಷಿ ಆಗುತ್ತೆ ಲಾಸ್ ಮಾಡ್ಕೊಂಡ್ರೆ ಬೇಜಾರೂ ಆಗುತ್ತೆ ನನ್ನ ವಿದ್ಯಾಸ್ ವಿದ್ಯಾಭ್ಯಾಸ ಅಂದರೆ ಹಾಂ ನಾನು ಬಿ ಕಾಮ್ ಓದಿದ್ದೀನಿ ನನ್ನ ಒನ್ ಟು ಟೆನ್ತ್ ತನಕನು ಚೆನ್ನಾಗಿತ್ತು ನನಗೆ ಖುಷಿ ಇತ್ತು ಬಾಲ್ಯದ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿತ್ತು ಆಮೇಲಾಮೇಲೆ ಜವಾಬ್ದಾರಿಗಳು ತುಂಬ ಆಯಿತು ಹ್ಞೂ ಇಷ್ಟೆ